ಹಲೋ ಸರ್ ಶ್ರೀ ಸಾಯಿ ಟ್ರಾವೆಲ್ಸಾ ಸರ್ ನಮಗೊಂದು ಕಿರು ಪ್ರವಾಸ ಹೋಗಲಿಕ್ಕಿದೆ ಮ್ಯಾಂಗ್ಳೂರ್ ಟೂ ಬ್ಯಾಂಗ್ಳೂರ್ ಸರ್ ನಾವು ಎಂಟು ಜನ ಇದ್ದೇವೆ ನಮಗೊಂದು ಇನೋವಾ ಆಗ್ಬೋದು ಇನೋವಾ ಬುಕ್ ಮಾಡ್ತೀರ ಸರ್ ಎಂಟು ಜನ ಇದ್ದೇವೆ ಆ ನಾ ಇಪ್ಪತ್ತು ನವಂಬರ್ ಇಪ್ಪತ್ತು ನವಂಬರ್ಗೆ ಬೆಳಗ್ಗೇ ಐದು ಗಂಟೆಗೆ ಹೊರಡ್ತೇವೆ ಸರ್ ಮತ್ತು ಅಂದ್ರೇನು ಬ್ಯಾಂಗ್ಳೂರಲ್ಲಿ ನಮಗೆ ಲಾಲ್ಬಾಗ್ ಬೊಟನಿಕಲ್ ಗಾರ್ಡನ್ ಬನ್ನೇರುಘಟ್ಟ ನಂದಿ ಹಿಲ್ಸ್ ಕಬ್ಬನ್ ಪಾರ್ಕ್ ಆ್ಯಂಡ್ ಲುಂಬಿನಿ ಗಾರ್ಡನ್ ಆ್ಯಂಡ್ ಕಮಷ್ಟ್ರಲ್ ಸ್ಟ್ರೀಟ್ ತುಂಬಾ ಇದೆ ಸರ್ ಬೆಂಗ್ಳೂರು ಅರಮನೆ ಇರ್ಬೋದು ವಿಧಾನಸೌಧ ಇರ್ಬೋದು ಸ್ನೋ ಸಿಟಿ ಎಲ್ಲಾ ಕಡೆ ಹೋಗಲಿಕ್ಕಿದೆ ಸರ್ ಸೊ ಹಾಗಾಗಿ ನಮಗೆ ದಯವಿಟ್ಟು ಒಂದು ಕ್ಯಾಬನ್ನು ಅರೆಂಜ್ಮೆಂಟ್ ಮಾಡ್ಕೊಡಿ ಪ್ಲೀಸ್